ವಿವಿಧ ಪಾಕ ಪದ್ಧತಿಗಳಲ್ಲಿ ಅಡಿಗೆ ಮಾಡಿದ ನಿಮ್ಮ ಅನುಭವ ಅಂದರೆ ನನಗೆ ತುಂಬ ಇಷ್ಟ ಆದ ಆಯ್ನ್ ತುಂಬ ಥರದ ಅಡ್ಗೆ ಮಾಡಿದ್ದೀನಿ ಅದರಲ್ಲೂ ತುಂಬ ಇಷ್ಟ ಆಗೊಂತ ಅಡಿಗೆಗಳು ಬಿರ್ಯಾನಿ ಬಿರ್ಯಾನಿ ಅಂದರೆ ತುಂಬ ಫೆವ್ರೇಟ್ ಬಿರ್ಯಾ ಬಿರ್ಯಾನಿ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅದೇ ಬೇಗ ಆಗುತ್ತೆ ಕೂಡ ಮತ್ತು ಎಲ್ಲಾ ರೀತಿ ಕೇಸ್ರಿಬಾತು ಆಗಿರಲಿ ಉಪ್ಪಿಟ್ಟು ಆಗಿರಲಿ ರೊಟ್ಟಿ ಪ್ರತಿಯೊಂದು ಪಾಕ ಪದ್ಧತಿಗಳ ಅಡ್ಗೆನು ಸಹ ನಾನು ಮಾಡಿದ್ದೀನಿ ಎಲ್ಲಾ ಅಡ್ಗೆಗಳಲ್ಲು ಸಹ ಖುಷಿಯಿಂದ ಮಾಡಿದರೆ ಆಗ ಅಡ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅನ್ನದು ನನ್ನ ನಂಬಿಕೆ ಮತ್ತು ಇದರಲ್ಲಿ ತುಂಬ ಇಷ್ಟ ಆಗೊಂಥದ್ದು ಕೇಸ್ರಿಬಾತು ಉಪ್ಪಿಟ್ಟು ಉಪ್ಪಿಟ್ಟು ಕೇಸ್ರಿಬಾತುನ ಅನ್ನ ಸಾಕು ಶೀರಾ ಅದನ್ನೆ ತುಂಬ ಇಷ್ಟ ಪಡ್ತೀವಿ ಕೇಸ್ರಿಬಾತು ಇನ್ನೇನು ಬಾಯಲ್ಲಿ ಇಟ್ಟರೆ ಸಹ ಕರ್ಗ ಅಂತ ಒಂದು ಮಾ ಕೇಸ್ರಿಬಾತು ಆಗಿರುತ್ತೆ ಅದನ್ನು ಸಮಾತ ನಮಗೆ ತುಂಬ ಖುಷಿಯಾಗೆ ಇಷ್ಟಪಟ್ಟು ಮಾಡ್ಬಿಟ್ಟರೆ ಅಂತು ಅದು ತುಂಬಾನೆ ರುಚಿ ಕೊಡಂತೆ ಮತ್ತು ಇನ್ನ ನಾನ್ ವೆಜ್ ನಾನ್ ವೆಜ್ ಅಂತ ಬಂದ್ರನೇ ಚಿಕನ್ ಚಿಕನ್ನೂ ಮಟನ್ನೂ ವೆರೈಟಿ ಮಾಡೋದೆ ಒಂದು ಖುಷಿ ಆಗು ಅದು ಕೂಡ ನಮ್ಗ ತುಂಬ ಇಷ್ಟ ಆಗುತ್ತೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಒಂದು ಅಡ್ಗೆನ ನಾವು ಎಷ್ಟು ಇಷ್ಟಪಟ್ಟು ಮಾಡ್ತಿವೋ ಅದರಲ್ಲಿ ರುಚಿ ಕಣ್ಕಳದು ಮಾತ್ರ ತುಂಬ ಖುಷಿ ಆಗುತ್ತೆ ಈ ಮತ್ತು ರೊಟ್ಟಿ ರೊಟ್ಟಿ ತಡ್ದ ಹ ರೊಟ್ಟಿ ಮತ್ತು ಚಿಕನ್ ಗೊಜ್ಜು ಮತ್ತು ವೆಜಿಟೇಬಲ್ ವೆಜಿಟೇ ಪಲ್ಯಗಳಾಗಲಿ ಅದಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ ನಮ್ಮ ಕಡೆ ಸೈಡ್ ಜಾಸ್ತಿ ಇಷ್ಟ ಪಡದು ಅಂದರೆ ಕಡುಬು ಚಿಕನ್ ಸಾಂಬರು ಅದನ್ನು ಕೂಡ ನಾವು ತುಂಬ ಇಷ್ಟ ಪಡ್ತೀವಿ ಕಡ್ಬು ಮಾಡ್ಬಿಟ್ಟು ಚಿಕನ್ ತಂದು ಮಾಡಿದ್ರೆ ಅದು ತುಂಬ ಮತ್ತು ಶಾವ್ಗೆ ಮಾಡೊದಾಗಲಿ ಮತ್ತು ಹಬ್ಬದ ದಿನಗಳಲ್ಲಿ ವೆರೈಟಿ ವೆರೈಟಿ ಡಿಷಸ್ಗಳನ್ನ ಮಾಡೊದಾಗಲಿ ಅದು ತುಂಬ ಇಷ್ಟ ಆಗುತ್ತೆ ನನಗೆ ಅಂತು ತುಂಬ ಖುಷಿ ಕೊಡುತ್ತೆ ಅಡಿಗೆ ಮಾಡದು ಅಂದರೆ ಮೆಷ್ಟೇ ಅಡಿಗೆ ಮಾಡ್ಬೇಕಾದರೆ ಅಷ್ಟೇ ಖುಷಿಯಿಂದ ಮಾಡಿ ಅಷ್ಟೇ ರುಚಿ ರುಚ್ಯಾಗಿ ಬಡ್ಸೋದು ಅಂದ್ರ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಅದರಲ್ಲಿ ಕೇಸ್ರಿಬಾತು ಉಪ್ಪಿಟ್ಟು ಪಲ್ಲಾವು ವೆಜಿಟೇಬಲ್ಸ್ ಹಾಕಿ ಪಲಾವ್ ಮಾಡೊದಾಗಲಿ ಮಶ್ರೂಮ್ ಗೊಜ್ಜು ಮಾಡೊದಾಗಲಿ ಮತ್ತು ಅದಕ್ಕೆ ಪೂರಿ ಮಾಡೊದಾಗಲಿ ಮತ್ತು ರೊಟ್ಟಿ ಮಾಡಿ ಹೇ ಎಣ್ಗಾಯಿ ಪಲ್ಯ ಮಾಡೋದಾಗಲಿ ಚಟ್ನಿ ಮಾಡೋದಾಗಲಿ ಇಡ್ಲಿನ ಬಿಟ ಅದಕ್ಕೆ ವಡೆ ಮಾಡ್ಬಿಟ್ಟು ಸಾಂಬರ್ ಮಾಡೊದಾಗಲಿ ಇಡ್ಲಿ ವಡೆ ಸಾಂಬರ್ ಥರ ಮತ್ತು ಹೋಟಲ್ಗಳಲ್ಲಿ ಫುಡ್ಗಿಂತನು ಮನೆ ಫುಡ್ಗಳು ತುಂಬ ಇಷ್ಟ ಆಗುತ್ತೆ ಓಟಲ್ನಲ್ಲಿ ಏನೋ ಒಂದು ಜಸ್ಟ್ ಆ ಕ್ಷಣಕ್ಕೆ ಅಷ್ಟೆ ಇದಾದರೆ ಮನೇಲಿ ಅದನ್ನ ತ್ರೀ ಟೈಮ್ ತಿಂತಿವಲ್ಲ ನಾವು ಅದನ್ನೇ ಅದನ್ನೂ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಮಾಡಿದ್ದಾಗಲಿ ಮಧ್ಯಾಹ್ನ ತಿನ್ನೋದಾಗ್ ಮಧ್ಯಾಹ್ನ ಬೇರೆ ತಿ ವೆರೈಟಿ ಮಾಡ್ಕೊಳೋದಾಗಲಿ ಅದ್ರ ಜೊತೆಗೆ ಸೀಡ್ಸ್ ಪಲ್ಯಗಳು ಮಾಡ್ಕೊಳೊದಾಗಲಿ ಊಟದ ಜೊತೆ ಉಪ್ಪಿನ್ಕಾಯಿ ಆಗಲಿ ಮೊಸರನ್ನ ಮಾಡ್ಕೊಳೊದಾಗಲಿ ತುಂಬಾ ಇಷ್ಟ ಆಗುತ್ತೆ ಇಂಥವ್ ಒನ್ನೊಂದು ಕೆಲ್ವು ಒನ್ನೊಂದು ಅಡ್ಗೆ ಪದ್ಧತಿಗಳು ನಮ್ಗ ಎಲ್ಲಾದರಲ್ಲೂ ಇಷ್ಟ ಆಗುತ್ತೆ ಎಲ್ಲಾ ಥರದ್ ಅಡ್ಗೆ ಪಾಕಗಳನ್ನು ನಾನು ಇಷ್ಟ ಪಟ್ಟು ಮಾಡ್ತೀನಿ ಮತ್ತು ಬೆಳ್ಗಿನ ತಿಂಡಿ ಉಪ್ಪಿಟ್ಟು ಕೇಸ್ರಿಬಾತು ರೊಟ್ಟಿ ದೋಸೆ ಇಡ್ಲಿ ಪುಳ್ಯೋಗರೆ ಚಿತ್ರಾನ್ನ ಬೇಗ ಆಗೊಂಥ ಅಡ್ಗೆ ಚಿತ್ರಾನ್ನ ಈ ಕಡೆ ರೈಸಿಗೆ ಇಟ್ಟು ಈ ಕಡೆ ಗೊಜ್ಜು ಮಾಡಿ ಅನ್ನ ಕಲ್ಸಿದ್ರೆ ರೇ ಚಿತ್ರಾನ್ನ ರೆಡಿ ಈ ಕಡೆ ಶಾವ್ಗೆಕ್ ಇಟ್ ಈ ಕಡೆಗೆ ರೆಚಿತಮ್ ಗೊಚ್ಕ ಮಾಡಿದರೆ ಶಾವ್ಗೆ ಉಪ್ಪಿಟ್ಟು ಕೂಡ ರೆಡಿ ಅದೇ ರೀತಿ ಎಷ್ಟೋ ವೆರೈಟಿಸ್ಗಳ್ ಇದವೇ ದೋ ಇಡ್ಲಿ ಇಡ್ಲಿಗ್ನ್ ಅಷ್ಟೇ ಸಾಂಬರ್ ಒಂದು ಮಾಡ್ಬಿಟ್ಟರೆ ಇಡ್ಲಿನೂ ಬೇಗ ಅಂಥ ಆಗ ಅಂಥ ಅಡಿಗೆ ತುಂಬ ಫಾಸ್ಟ್ ಮೂಮೆಂಟಲ್ಲಿ ಆಗೊ ಅಂಥದ್ದು ವೆಜಿಟೇಬಿಲ್ ಪಲಾವ್ ವಾದು ಸ್ವಲ್ಪ ಟಫ್ಫಾಗಿ ಇರುನ್ನು ತುಂಬ ಇಷ್ಟ ಆಗುತ್ತೆ ಅದಕ್ಕೊಂದು ರೈತ ಮಾಡ್ಬಿಟ್ಟರೆ ಮೊಸರಲ್ಲಿ ಅದು ತುಂಬ ಖುಷಿ ಆಗುತ್ತೆ ಇಷ್ಟ ಆಗುತ್ತೆ ಅದೇ ಥರ ಬಿರ್ಯಾನಿ ನಾನ್ ವೆಜಿಟೇರಿಯನಿಗೆ ಬಂದರೆ ಕಬಾಬು ಬಿರ್ಯಾನಿ ಚಿಕನ್ ಗೊಜ್ಜು ಚಿಕನ್ನು ತಂದೂರಿ ಮತ್ತು ಮ್ಯಾಪ್ ಏನೇನೋ ವೆರೈಟೀಸ್ಗಳು ಚಿಕನ್ಲಿ ತುಂಬ ಇಷ್ಟ ಆಗುತ್ತೆ ಅದೇ ಥರ ನನಗೆ ನಾನ್ ವೆಜ್ ಅಲ್ಲಿ ವೆಜ್ ಅಲ್ಲು ಕೂಡ ಎಲ್ಲ ಥರ ವೆರೈಟೀಸ್ ಮಾಡ್ಬೌದು ತುಂಬ ಖುಷಿ ಆಗುತ್ತೆ ವೆಜಿಟೇಬಲ್ ಅಂತ ಬಂದಿದ್ದ ತಕ್ಷಣ ನಮಗೆ ಇಷ್ಟ ಆಗೋದು ಸಾ ಅನ್ನ ಸಾಂಬರು ಹಪ್ಳ ಉಪ್ಪಿನ್ಕಾಯಿ ಒಂದು ಎರಡು ಥರದ್ ಪಲ್ಯಾ ಇದ್ನ ಮದ್ರ್ ಜೊತೆಗೆ ಒಂದು ಉಬ್ಬಿಟ್ಟು ಅದ್ರ ಜೊತೆಗೆ ಒಂದು ಪಾಯ್ಸ ನಮಗೆ ಕೊಸುಂಬರಿ ಇದನೆಲ್ಲ ಮಾಡ್ಕೊಂಡು ತಿಂತಿದ್ದರೆ ಅವತ್ತಿನ ದಿನದ ಹಬ್ಬದ ಊಟನೆ ಮುಗ್ದೋಗ್ಬಿಡುತ್ತೆ ಅಷ್ಟು ಖುಷಿ ಆಗುತ್ತೆ ಹಬ್ಬದ ಊಟದಲ್ಲುನು ವೆರೈಟಿ ವೆರೈಟಿ ಡಿಷಸ್ ಎಲ್ಲಾರೂ ಎಲ್ಲಾ ರೀತಿನು ವೆರೈಟಿಸ್ಗಳ್ನ ಮಾಡದು ಅಷ್ಟು ಇಷ್ಟ ಆಗಲ್ಲ ಬಟ್ಟಾ ಕೆಲೋ ಮಾಡೊವಂಥ ಅಡಿಗೆಗಳು ತುಂಬಾ ಇಷ್ಟ ಪಡುತ್ತೆ ರುಚಿಯಾಗಿರುತ್ತೆ ಯಾವ ಕಷ್ಟನೂ ಇಲ್ದಲ್ಲೆ ಪಟಾ ಫಟ್ ಅಂತ ಅಡ್ಗೆನ ಮಾಡ್ಕೊಬೌದು ಅದರಲ್ಲೂ ತುಂಬಾ ಹತ್ತು ಜನಕ್ಕೆ ಅಡ್ಗೆ ಮಾಡೋದ್ರಿಕ್ಕಿಂತ ಇಬ್ಬರು ಮಾಡ್ಕೊಂಡು ಅಡ್ಗೆ ಮಾಡ್ಕೊಂಡು ತಿನ್ನೋದರಲ್ಲಿ ಅಷ್ಟು ಖುಷಿ ಸಿಕ್ಕಲ್ಲಾ ಹತ್ತು ಜನಕ್ಕೆ ಅಡ್ಗೆ ಮಾಡಿ ಅದ್ರ್ಲಿ ಎಲ್ಲರು ಓಕೆ ತುಂಬ ಚೆನ್ನಾಗಿದೆ ಅಂತ ಹೇಳೋ ಒಂದು ಖುಷಿ ಇದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ ನನಗೆಂತು ಇಷ್ಟ ಆಗುತ್ತೆ ಈ ಕಾರಣದಿಂದಾಗಿ ನಾನು ಅಡ್ಗೆ ಮಾಡೋದುನ ತುಂಬ ಲೈಕ್ ಮಾಡ್ತೀನಿ ಮತ್ತು ಅಡ್ಗೆ ಮಾಡಿಲ್ಲಂತ ಅನ್ನ ಬಡ್ಸೋದರಲ್ಲೂ ಕೂಡನು ತುಂಬ ಶು ಖುಷಿ ಸಿಗುತ್ತೆ ಸುಲಭ್ವಾಗಿ ಅಹಾರನ ತಯಾರಿಸ್ಬೌದು ಅಂದರೆ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ದೋಸೆ ಹಾಕದು ಇರಲಿ ದೋಸೆಗೆ ನೆನೆ ಹಾಕಿ ಇದು ಮಾಡೋದಾಗಲಿ ಪುಲಾವ್ ಮಾಡೊದಾಗಿರಲಿ ಎಲ್ಲಾ ಸುಲಭನೆ ಮಾ ಅಡ್ಗೆ ಮಾಡೋರಿಗೆ ಅಂತು ಯಾವ ಅಡ್ಗೆ ಸುಲ್ಭ ಕಷ್ಟ ಅಂತ ಯಾವುದು ಎಲ್ಲ ಒಂದೇ ಟೈಮ್ ತಗೊಳುತ್ತೆ ಪಟಾ ಫಟ್ ಅಂತ ಮಾಡಿ ಹಾಕ್ಬೌದು ಎಷ್ಟು ಖುಷಿ ಆಗುತ್ತೆ ನನಗೆ ಅಡ್ಗೆ ಇದರಲ್ಲಿ ಯಾವುದೇ ರೀತಿಯ ಥರದಲ್ಲಿ ಸಂಕುಶ ಆಗಲಿ ಇರುಲ್ಲ

ಅಡ್ಗೆ ಮಾಡೋದುಕ್ಕನು ಒಂದೊಂದು ಕಲೆ ಅಂತರೆ ಅಡ್ಗಿನು ಒಂದು ಕಲೆ ಪಾಕ ಮಾ ಬರೀ ಪಾಕ ಪದ್ಧತಿಗಳಲ್ಲಿ ಅಡ್ಗಿ ಅಂಬ್ ಬೇರೆ ಅವರಿಗೆ ಇಷ್ಟ ಪಡ್ಸೋದು ಒಂದು ಕಲೆ ಖುಷಿಯಾಗೆ ಇಷ್ಟು ಚೆನ್ನಾಗಿದೆ ಅಂತ ಹೇಳೋವಂಥದ್ದು ಒಂದು ಬೇ ತುಂಬ ಖುಷಿ ಪಡೋವಂಥ ವಿಷಯ ನನಗೆ ಇದರಲ್ಲಿ ತುಂಬ ಇಷ್ಟ ಆಗುತ್ತೆ ಮತ್ತು ಎಲ್ಲಾ ರೀತಿನೂ ಇಷ್ಟ ಪಡೋವಂಥದ್ದು ಪಾಕಪದ್ಧತಿಯ ಅಡಿಗೆ ತುಂಬ ಚೆನ್ನಾಗಿ ಎಲ್ಲಾನೂ ಇಷ್ಟ ಪಟ್ಟೋರಿಗೆ ಮಾಡ್ತೀವಿ ಅದೇ ಥರ ನನಗೆ ಇಷ್ಟ ಆಗೋದರಲ್ಲಿ ನನಗೆ ಬಜ್ಜಿ ಬೋಂಡ ವಡೆ ಮತ್ತು ಇಯಾ ಕೆಲವು ಒನ್ನೊಂದು ಹಬ್ಬಗಳಲ್ಲಿ ಚಕ್ಲಿ ಮಾಡಿ ಕಜ್ಜಾಯ ಮಾಡಿ ಪ್ರತಿ ಒಂದೊಂದನ್ನು ಮಾಡಿ ವರ್ಮಹಾಲಕ್ಷ್ಮೀ ಹಬ್ಬ ಬಂತು ಅಂತ ಸಾಕು ಐದು ಆರು ಥರದ ಒಂಬತ್ತು ಥರದ ತಿಂಡಿ ತಿನಿಸುಗಳು ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಉಪ್ಪಿಟ್ಟು ರವೆ ಉಂಡೆ ನನ್ನ ಮಕ್ಕಳಿಗೆ ಮಕ್ಕಳಿಗೆಲ್ಲ ರವೆ ಉಂಡೆಗಳು ತುಂಬ ಇಷ್ಟ ಆಗುತ್ತೆ ನಾವು ಒನ್ನೊಂದು ರವೆ ಉಂಡೆನು ಒನ್ನೊಂದು ಬಾಯ್ಗೆ ಒನ್ನೊಂದು ಸಲ ಹಾಕ್ಬಿಟ್ರೆ ಆಯಿತು ಅದು ತುಪ್ಪ ಸವಿಯೂಕ್ಕೆನೆ ಒಂದು ಥರ ಖುಷಿ ಆದರು ಅಮಾ ತಗೊಳೋದಕ್ಕೆ ಒಂದು ಖುಷಿ ಅಷ್ಟು ಖುಷಿ ಆಗೊವಂಥ ವೆರೈಟೀಸ್ಗಳು ಇದೆ ಅಡ್ಗೆಗಳಲ್ಲಿ ಎಷ್ಟು ವೆರೈಟೀಸ್ ಹೇಳಾಕೆ ಹೋದ್ರುನು ಸಾಕಾಗಲ್ಲ ಒಂದು ಅಡ್ ಒಂದು ನೋಡಿದ್ರೂ ಒಂದು ತರಕಾರಿ ನೋಡುದರೆ ಇವ್ರ ಎಂಥದ್ದ ಮಾಡ್ಬೌದು ಅಂತ ಪಟ್ ಅಂತ ತಲೆಗೆ ಹೋಗುತ್ತೆ ಅದೇ ಖುಷಿ ಆಗುತ್ತೆ ಮತ್ತು ಇದ್ಕೆ ಅಂತ ನಾ ನಾನು ಎಲ್ಲಾ ಥರದ್ದು ಅಡ್ಗೆನು ಮಾಡಿದ್ದೀನಿ ಇಡ್ ಯಾವುದನ್ನ ಇದು ಮಾಡ್ಕೊಳಕ್ಕೆ ಆಗೊದಿಲ್ಲ ಅದ್ರಲ್ಲಾಗಿ ನನಗೆ ತುಂಬ ಇಷ್ಟ ಪಟ್ಟು ಮಾಡೊವಂಥ ಅಡ್ಗೆ ಅಂದ್ರ ನಮ್ಮನೇಲಿ ನಾನು ಪಲಾವ್ ಪಲಾವ್ನ ನಾನು ತುಂಬ ಇಷ್ಟ ಪಟ್ಟು ಮಾಡ್ತೆನೆ ಹಾಗೆ ಬಿರ್ಯಾನಿನು ಕೂಡ ತುಂಬ ಇಷ್ಟ ಪಟ್ಟು ಮಾಡ್ತೇನೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನನಗೆ ಬಿರ್ಯಾನಿ ಆಗಿರ್ಬೌದು ಪಲಾವ್ ಆಗಿರ್ಬೌದು ಅದಕ್ಕೆ ರಾಯ್ತ ಆಗಿರ್ಬೌದು ಅಥ್ವಾ ಇದಕ್ಕು ನಮ್ಮ ರಾಯ್ತ ಮಾಡ್ಬುಟ್ಟು ಚಿಕನ್ ಸುಕ್ಕ ಮಾಡೋದಾಗಲಿ ಚಿಕನ್ ಬೊಗ್ ಮಾಡೊದಾಗಲಿ ಚಿಕನ್ ಚಾಪ್ಸ್ ಮಾಡೋದಾಗಲಿ ತುಂಬಾ ಇಷ್ಟ ಆಗುತ್ತೆ ಐ ಲವ್ ನಾನ್ ವೆಜ್ ನಾನ್ ವೆಜಿಟೇರಿಯನ್ ಅಂದರೆ ತುಂಬ ಇಷ್ಟ ನಾನ್ ವೆಜಿಟೇರಿಯನ್ ಅಂದರೇನೆ ಬೇಗ ಆಗದು ಅದ್ಕೋಸ್ಕರ ನಾನು ಎಷ್ಟೊತ್ತು ಎಷ್ಟು ಥರ ಯೂಟ್ಯೂಬ್ ಚಾನಲ್ಗಳ್ನ ನೋಡೋದಾಗಲಿ ಅದೆಲ್ಲ ಮಾಡ್ತೀನಿ ಅಂದರೆ ಅಷ್ಟು ಯೂಟ್ಯೂಬ್ ಚಾನಲ್ಗಳ್ನ ನೋಡ್ಬಿಟ್ಟು ನಾನು ವೆರೈಟಿಸ್ ವೆರೈಟಿಸ್ ಡೈಲಿ ಒನ್ನೊಂದು ದಿಷಸ್ಗಳ್ನ ನಾನು ಮಾಡ್ತೀನಿ ಅಷ್ಟು ಖುಷಿ ಆಗುತ್ತೆ ನನಗೆ ಅಡ್ಗೆ ಮಾಡೋದು ಅಂದರೆ ಅಡ್ಗೇ ಒಂದು ಕಲೆ ಆಗಿರ್ಬೌದು ಅದರಿನ್ ಥರ ಟೇಸ್ಟ್ ಒಂದು ನಾವು ನೋ ಒಂದುನ್ನ ನಾವು ಸೃಷ್ಟಿ ಮಾಡಬೇಕಾಗುತ್ತೆ ತುಂಬ ಇಷ್ಟ ಆಗುತ್ತೆ ನನಗೆ ಇದರಲ್ಲೆಲ್ಲ ನಾನು ಅದನ್ನ ಇಷ್ಟಪಟ್ಟು ಮಾಡೋದರಿಂದ ನನಗೆ ಅದು ಇಷ್ಟನೋ ಅಥ್ವ ನನ್ಗೆ ಅದೇ ಒಂದು ಇಷ್ಟನೋ ಅಥ್ವ ಗೊತ್ತಿಲ್ಲ ನಂಗೆ ಎಲ್ಲಾದರಲ್ಲು ಅಡ್ಗೆ ಮಾಡೋದು ತುಂಬ ಇಷ್ಟ ಆಗುತ್ತೆ ಅದಾ ಹತ್ತು ಜನಗೆ ಬಡ್ಸದು ಅಂದರೂನು

ಅದರಲ್ಲು ನಮ್ಮ ಮನೆ ಅವ್ರ್ಕಳಿಗೆ ಎಲ್ಲ ತುಂಬ ಇಷ್ಟ ಆಗಂತ ಅಡ್ಗೆಗಳು ಇಶ್ರೋಮ್ ಬಿರ್ಯಾನಿ ಬಿರ್ಯಾನಿನೆ ನನ್ನ ಫೆವ್ರೇಟ್ ಬ ಬಿರ್ಯಾನಿಗೆ ಇಷ್ಟು ಬೇಗ ಸುಲ್ಬ್ವಾಗಿ ತಯಾ ಆಯಲ್ಸ್ಬೌದು ಅಂದರೆ ಅಷ್ಟು ಬೇಗ ಮೆಂತ್ ಎಲ್ಲಾ ಮಾಡ್ಬೌದು ಕಠಿಣ್ವಾಗಿ ಅಂತ ಯಾವ್ದು ಫುಡ್ನ ಮಾಡ್ಬೌದು ಅಂದರೆ ಮೇ ಕಠಿಣ ಅನ್ನೋದಕ್ಕಿಂತನು ಕಷ್ಟ್ಕರವಾಗಿ ಇರೋವಂಥ ಅಡ್ಗೆ ಅಂತನು ಯಾವುದು ಇಲ್ಲ ಎಲ್ಲನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೌದು ಎಲ್ಲನು ಅರಾಮಾಗಿ ಮಾಡ್ಬೌದು ತುಂಬಾ ಈಝಿಯಾಗಿ ಕೂಡಾ ಮಾಡ್ಕೊಂಡು ಹೋಗ್ಬೌದು ಕಷ್ಟ್ವಾಗಿ ಇರೋವಂಥ ಯಾವುದು ಒಂದು ಅಡ್ಗೆ ಪದಾರ್ಥಗಳು ಇಲ್ಲ ಪಾಕ ಪದ್ಧತಿ ಅಲ್ಯು ಅಡ್ಗೆ ಮಾಡಿದಂಥ ನಮ್ಮ ಅನ್ಭವ ಮತ್ತು ತುಂಬ ಚೆನ್ನಾಗಿ ಇದೆ ಆ ಅನುಭವನ ವರ್ಣಿಸಕ್ಕೆ ಸಮೇತ ಸಾಧ್ಯ ಆಗಲ್ಲ ಅಷ್ಟು ಖುಷಿ ಆಗುತ್ತೆ ಭಾಯ್ರಾತ ಏರ್ಸಕ್ಕೆ ಅಂತ ಸುಲಭ್ವಾಗಿ ಅಥ್ವ ಕಠಿಣ್ವಾಗಿ ಅಂತ ಯಾವುದು ಇಲ್ಲ ಎಲ್ಲಾನು ಈಝಿಯಾಗಿ ಮಾಡ್ಬೌದು ನಾವು ಅದನ್ನ ಇಷ್ಟ ಪಡಬೇಕು ಫಸ್ಟ್ ಫಸ್ಟ್ ಆಫ್ ಆಲ್ ನಾವೊಂದು ಅಡ್ಗೆ ಮಾಡ್ಬೇಕಂದರೆ ಅದನ್ನ ನಾವು ಇಷ್ಟಪಟ್ಟು ಮಾಡಿದ್ರೆ ಅದ್ನ ತುಂಬ ಖುಷಿ ಆಗುತ್ತೆ ಅದನ್ನ ಕೊಡೋರ್ಗು ಚೆನ್ನಾಗಿ ಇರುತ್ತೆ ತಿನ್ನೋರ್ಗು ಚೆನ್ನಾಗಿ ಇರುತ್ತೆ ಅದ್ನ ಹಮಿಗ್ ಮಾಡೋರ್ಗುನು ತುಂಬ ನೆಮ್ದಿ ಕೊಡುತ್ತೆ ಕ ಅಡ್ಗೇಲು ಒಂದು ಒಳ್ಳೆಯ ಸಾರ್ಥಕತೆ ಇದೆ ಅಡ್ಗೆ ಮಾಡೋದು ಅಂದರೂನು ನನಗೆ ತುಂಬ ಖುಷಿ ಆಗುತ್ತೆ ಅಡ್ಗೆ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅಡ್ಗೆ ಹಂಗೆ ಅಂತ ಪಾಯಸ ಮಾಡೋದಾಗಲಿ ಹೋಳ್ಗೆ ಮಾಡೋದಾಗಲಿ ಇವೆಲ್ಲ ತುಂಬ ಇಷ್ಟ ಅಂತ